ಸರ್ ನನ್ನ ಹತ್ರ ಅಮೌಂಟ್ ಇಲ್ಲ ನಿಮಗೆ ಇವಾಗ ಕೊಡುವಷ್ಟು ನನ್ನತ್ರ ಅಮೌಂಟ್ ಇಲ್ಲ ನನ್ನ ನನ್ನ ಅಮೌಂಟು ನನ್ನ ಅಕೌಂಟಲ್ಲಿ ಇದೆ ನನ್ನ ಯು ಪಿ ಐ ಮುಖಾಂತರ ನಿಮಗೆ ಟ್ರಾನ್ಸ್ಫರ್ ಮಾಡ್ಬೋದಾ ಅಥವಾ ನನ್ನ ನಿಮ್ಮ ಹತ್ರ ಗೂಗಲ್ ಪೇ ಫೋನ್ಪೇ ಪೇಟಿಯಮ್ ಯಾವುದಾದ್ರೂ ಇದ್ದರೆ ನಾನು ನಿಮಗೆ ಹಣವನ್ನು ನಾನು ವರ್ಗಾಯಿಸ್ತೀನಿ